ಹಲೋ ಇದು ಕ್ಯಾಬ್ ಡ್ರೈವರ್ ವ ಅರುಣ್ ಅವರು ಮಾತಾಡ್ತಾ ಇರೋದಾ ಸರ್ ನಾವು ಮಾರ್ಕೋನಹಳ್ಳಿ ಡ್ಯಾಮ್ಗೆ ಹೋಗಬೇಕಾಗಿತ್ತು ಒಂದ್ ಫೋರ್ ಮೆಮ್ ನಾಲ್ಕು ಜನ ಇದ್ದೀವಿ ನೀವು ನಮ್ಮನ್ನು ಕುಣಿಗಲ್ಲಿಂದ ಪಿಕ್ಅಪ್ ಮಾಡಕ್ಕೆ ಆಗತ್ತಾ ನಾವು ಗುರುವಾರ ಹೊರಡ್ತೀವಿ ನಾಲ್ಕು ಜನ ದೊಡ್ಡವರು ಇಬ್ಬರು ಮಕ್ಕಳು ಇರ್ತೆ ಇದ್ದೀವಿ ನಾವು ಹಾಂ ಮಕ್ಕಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ವೆಹಿಕಲ್ ಇಲ್ವಾ ಮತ್ತು ಲಗೆಜ್ಜಸ್ ಕೂಡ ಇರತ್ತೆ ಅಲ್ಲಿಗೆ ಹೋಗಕ್ಕೆ ಎಷ್ಟೊತ್ತು ಆಗತ್ತೆ ಕುಣಿಗಲ್ಲಿಂದ ನಲವತ್ತು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತೀವಾ ಅಲ್ಲಿ ಡ್ಯಾಮ್ದು ಟೈಮಿಂಗ್ಸೆಲ್ಲ ನಿಮಗೆ ಗೊತ್ತಿದೆಯಾ ಹೌದಾ ನೀವು ನಾವು ರಿಟರ್ನ್ ಬರೋವರೆಗೂ ಕಾಯಕ್ ಕಾಯ್ತೀರಾ ಇಲ್ಲ ಹೊರಟುಬಿಡ್ತೀರಾ ಹಾಂ ಹೌದಾ ಹಾಂ ನೀವು ಒನ್ ಬೆಳಗ್ಗೆ ಎಷ್ಟು ಗಂಟೆಗೆ ಬರಕ್ಕಾಗತ್ತೆ ಕುಣಿಗಲ್ ಹತ್ತಿರ ನಾವು ಏಳು ಗಂಟೆಗೆ ಕುಣಿಗಲ್ ಬಸ್ ಸ್ಟಾಪ್ ಹತ್ತಿರ ಇರ್ತೀವಿ ಗೌರ್ಮೆಂಟ್ ಬಸ್ ಸ್ಟಾಪ್ ಹತ್ತಿರ ಕಮ್ಮಿ ಆಗಲ್ವಾ ಅಂದರೆ ನಲವತ್ತೈದು ನಿಮಿಷದ ಜರ್ನಿ ಅಂದರೆ ನೋಡಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಾವು ಮೊದಲನೇ ಬಾರಿ ಹೋಗ್ತಾ ಇದ್ದೀವಿ ಅದರ ಬಗ್ಗೆ ನಮಗೂ ಗೊತ್ತಿಲ್ಲ ಹ್ಞೂ ಸರಿ ಸರ್ ಆಯಿತು ನೀವು ಏಳು ಗಂಟೆಗೆ ಸರಿಯಾಗಿ ಅಲ್ಲಿ ಬಸ್ ಸ್ಟಾಪ್ ಹತ್ತಿರ ಇರ್ತೀರಲ್ಲ ಹಾಂ ಹಾಂ ಸರಿ ಸರ್ ಆಯಿತು ಹಾಂ ಸರ್ ನೀವು ಬುಕ್ ಮಾಡ್ಕೊಳ್ಳಿ ಹಾಂ ಧನ್ಯವಾದ